ಸಿರಿಗನ್ನಡಂ ಗೆಲ್ಗೆ ಇಂದಿನ ಜಗತ್ತಿನಲ್ಲಿ ಕನ್ನಡ ಭಾಷಿಕರು ಎದುರಿಸುವ ಸವಾಲುಗಳು ಯಾವುವು ಅಂತಂತೆಂದ್ರೆ ತಮ್ಮ ಆಡುವ ಭಾಷೆ ಕನ್ನಡ ಆದರೂ ಕೂಡ ಅವರು ಇತ್ತ ಇತ್ತೀಚಿನ ದಿನದಲ್ಲಿ ಇಂಗ್ ಆಂಗ್ಲ ಭಾಷೆಯನ್ನು ತಮ್ಮ ಭಾಷೆಯನ್ನಾಗಿ ಮಾಡಿಕೊಂಡಿದ್ದಾರೆ ಅವರು ಅವರು ತಮ್ಮ ಭಾಷೆ ಯಾವುದು ಮೂಲತಃ ಭಾಷೆ ಯಾವುದು ಅಂತ ಆ ಒಂದು ಭಾಷೆಯ ಕಡೆ ಗಮನ ಕೊಟ್ಟು ಆ ಭಾಷೆಯನ್ನು ಕಲಿತುಕೊಂಡು ನಂತರ ಬೇಶೆ ಬೇರೆ ಭಾಷೆಗೆ ಒತ್ತು ನೀಡಬೇಕಂತೆ ನನ್ನೊಂದು ಅನಿಸಿಕೆ ಆಗಿದೆ ಮತ್ತೇನಂತಂತೆ ಅಂತೆಂದ್ರೆ ನಮ್ಮ ಕರ್ನಾಟಕ ರಾಜ್ಯವು ಕನ್ನಡ ರಾಜ್ಯವಾಗಿದೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಮರಾಠಿ ಮಾತಾಡ್ತಾರೋ ಗುಜರಾತಿನಲ್ಲಿ ಗುಜರಾತಿ ಮಾತಾಡ್ತಾರೋ ಮತ್ತೇನಂತಂದ್ರೆ ತಮಿಳ್ನಾಡ್ನಲ್ಲಿ ತಮಿಳ್ ಮಾತಾಡ್ತಾರೋ ಆಯಾ ರಾಜ್ಯದ ಆಯಾ ಭಾಷೆಗಳಾಗಿವೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯ ಕರ್ನಾಟಕ ರಾಜ್ಯದ ಭಾಷೆ ಆಗಿದೆ ನಾವು ಕೂಡ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಾಗಲಿ ಮತ್ತು ಪ್ರೈವೇಟ್ ಶಾಲೆಗೆ ಹಾಗ್ದ್ರೆ ಹಾಕಿದ್ರೂ ಕೂಡ ಕನ್ನಡ ಬಾ ಕನ್ನಡಕ್ಕೆ ಒತ್ತು ನೀಡಬೇಕಂತಂದು ಈ ಒಂದು ಇದರ ಉದ್ದೇಶವಾಗಿದೆ ಇತ್ತೀಚಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಂಗ್ಲ ಭಾಷೆಯು ಅತ್ಯುತ್ತಮ ಒಂದು ಒಂದು ರೀತಿಯಲ್ಲಿ ಮುಂದುವರಿತಾಯಿದೆ ಆ ಒಂದು ಆಂಗ್ಲ ಭಾಷೆ ಯಾವ ರೀತಿ ಮುಂದೆ ಹೋಗ್ತಾಯಿದೆಯೋ ಅದೇ ರೀತಿ ನಮ್ಮ ಕನ್ನಡ ಭಾಷೆಯು ಕೂಡ ಬೆಳೀಬೇಕು ಮತ್ತು ನಮ್ಮ ಕನ್ನಡದಲ್ಲಿ ಇರುವಂತಹ ಒಂದು ಗೌರವ ಸ್ಥಾನಮಾನ ಆ ಒಂದು ನಮ್ಮ ಕನ್ನಡ ಭಾಷೆಗೆ ಕೊಡಬೇಕು